ನಾನು ನನ್ನ ಬಾಲ್ಯದ ವಯಸ್ಸಿನಲ್ಲೇ ನಾನು ಕ್ರೀಡೆಗಳಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳಲು ಪ್ರಾರಂಭಿಸಿದೆ ನನ್ನ ಮೊದಲ ಗುರು ಎಂದರೆ ಅದು ನನ್ನ ತಾಯಿ ನಾನು ಯೋಳ ಏಳನೇ ವಯಸ್ಸಿನಲ್ಲಿರುವಾಗ ನನ್ನ ತಾಯಿ ನನ್ನನ್ನು ಬಲವಂತವಾಗಿ ಓಡಲು ಹೇಳುತ್ತಿದ್ದರು ಆದರೆ ನಾನು ಹಟ ಮಾಡುತ್ತಿದ್ದೆ ಸಮಯ ಕಳೆದಂತೆ ನಾನು ಕ್ರೀಡೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡೆ ನನ್ನ ಮೊದಲ ನ ಮೊದಲ ವಿಜೇತವೆಂದರೆ ಅದು ನಾನು ಎಂಟನೇ ವರ್ಷದಲ್ಲಿರಬೇಕಾದರೆ ಐವತ್ತು ಮೀಟರ್ ರನ್ನಿಂಗ್ ರೇಸ್ನಲ್ಲಿ ನಾನು ಪ್ರಥಮ ಸ್ಥಾನವನ್ನು ಗಳಿಸಿದೆ ಸಮಯ ಕಳೆದಂತೆ ನಾನು ತೊಡ ಕ್ರೀಡೆಗಳಲ್ಲಿ ನಾನು ತೊಡಗಿಸಿಕೊಳ್ಳಲು ಪ್ರಾರಂಭಿಸಿದೆ ನಾನು ಶಾಲೆಯನ್ನು ಮುಗಿಸಿಕೊಂಡು ಬಂದು ಹಲವಾರು ಸಮಯವನ್ನು ನಾನು ಕ್ರೀಡೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುತ್ತಿದ್ದೆ ಹೆಚ್ಚಿನ ಸಮನ್ಯವನ್ನು ಅದಕ್ಕಾಗಿ ನಾನು ನೀಡುತ್ತಿದ್ದೆ ನನ್ನ ಇವೆಂಟ್ ಬಂದು ರನ್ನಿಂಗ್ ನಾನ್ನೂರು ಮೀಟರ್ ಓಟ ಇದರಲ್ಲಿ ನಾನು ಹಲವಾರು ಮೆಡಲ್ ಮತ್ತು ಸರ್ಟಿಫಿಕೇಟ್ಗಳನ್ನು ಗಳಿಸಿದೆ ಬರೀ ಸರ್ಟಿಫಿಕೇಟ್ ಅಷ್ಟೇ ಅಲ್ಲದೆ ನಮ್ಮನ್ನು ನಾವು ಅದರಲ್ಲಿ ತೊಡಗಿಸಿ ಕಿ ಕೊಳ್ಳುವುದರಿಂದ ನಮ್ಮ ಆರೋಗ್ಯವು ಸುಧಾರಿಸಬಹುದು ಇದರಿಂದ ಕಾಯಿಲೆಗಳು ಬರುವುದಿಲ್ಲ ಮತ್ತು ಫಿಟ್ಟಾಗಿ ಇರಬಹುದು ನಮ್ಮ ದೇಶದಲ್ಲಿ ಹಲವಾರು ಜನ ಕ್ರೀಡೆಗಳಲ್ಲಿ ಕ್ರೀಡೆಗಳಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತಾರೆ ಮತ್ತು ನಮ್ಮ ಸರ್ಕಾರವು ಅವರಿಗೆ ಪ್ರೋತ್ಸಹಾಯ ನೀಡುತ್ತದೆ ಮತ್ತು ಬೇರೆ ದೇಶದಲ್ಲಿ ಆಡಲು ಕಳಿಸುತ್ತಾರೆ ಇದರಿಂದ ನಮ್ಮ ದೇಶಕ್ಕೂ ಒಳ್ಳೆ ಹೆಸರು ಬರುತ್ತದೆ ಮತ್ತು ನಮಗೂ ಒಳ್ಳೆ ಹೆಸರು ಬರುತ್ತದೆ ನಮ್ಮ ತಾಯಿಯೂ ಕೂಡ ರಾಷ್ಟ್ರೀಯ ಕ್ರೀಡಾಪಟು ಹಾಗು ನಾನು ನಾನ್ನೂರು ಮೀಟರ್ ಓಟದಲ್ಲಿ ರಾಷ್ಟ್ ರಾಷ್ಟ್ರೀಯ ನಾನು ನಾನ್ನೂರು ಮೀಟರ್ ಓಟದಲ್ಲಿ ರಾಷ್ಟ್ರ ನ್ ಹಂತದಲ್ಲಿ ಭಾಗವಹಿಸಿದ್ದೇನೆ ಅದರಲ್ಲಿ ನಾನು ಏಳನೇ ಸ್ಥಾನ ಪಡೆದುಕೊಂಡಿದ್ದೇನೆ ಇದರಿಂದ ನನಗೆ ತುಂಬ ಖುಷಿ ಇದೆ ಇದೇ ರೀತಿ ನಾನು ಮುಂದಕ್ಕೂ ಕೂಡ ಮುಂದಕ್ಕೂ ಕೂಡ ಇದೇ ಭಾಗದಲ್ಲಿ ಮುಂದು ಮುಂದುವರೆಯುತ್ತೇನೆ ಮತ್ತು ಎಲ್ಲರೂ ಕೂಡ ತಮ್ಮನ್ನು ತಾವು ಒಂದಲ್ಲ ಒಂದು ಕ್ರೀಡಾದಲ್ಲಿ ಭಾಗವಹಿಸಬೇಕು ಇದರಿಂದ ಅವರು ಆರೋಗ್ಯವಾಗಿ ಇರುತ್ತಾರೆ ಯಾವುದೇ ಕಾಯಿಲೆಗಳು ಬರುವುದಿಲ್ಲ ಮತ್ತು ನಮ್ಮ ದೇಶದಲ್ಲಿ ಹಲವಾರು ಕ್ರೀಡೆಗಳಿದೆ ಹೇಳಬೇಕೆಂದರೆ ಕ್ರಿಕೆಟ್ ರನ್ನಿಂಗ್ ಕಬಡ್ಡಿ ಹಾಕಿ ಫುಟ್ಬಾಲ್ ಮತ್ತು ಇದರಲ್ಲಿ ಹಲವಾರು ಒಳ್ಳೆ ಸಾಧನೆಗಳನ್ನು ಮಾಡಿದ್ದಾರೆ ಎಕ್ಸಾಂಪಲ್ ಹಾಕಿಯನ್ನು ತೆಗೆದುಕೊಂಡರೆ ಧ್ಯಾನ್ ಚಂದ್ ಅವರು ಉತ್ತಮವಾದ ಆಟಗಾರರು ಮತ್ತು ಓಟದಲ್ಲಿ ತಗ ತೆಗೆದುಕೊಂಡರೆ ಇಡೀ ಜಗತ್ತಿನಲ್ಲಿ ಪ್ರಸಿದ್ಧವಾಗಿರುವ ಉಸೇನ್ ಬೋಲ್ಟ್ರವರು ಮತ್ತು ಫುಟ್ಬಾಲ್ ಕ್ಷೇತ್ರದಲ್ಲಿ ಹೇಳಬೇಕಂದರೆ ನಮ್ಮ ಭಾರತೀಯ ಸುನೀಲ್ ಚೇತ್ರಿ ಮತ್ತು ಕ್ರಿಕೆಟಲ್ಲಿ ಸಚಿನ್ ತೆಂಡೂಲ್ಕರ್ ಹಾಗೂ ವಿರಾಟ್ ಕೊಹ್ಲಿ ಇವರು ಉತ್ತಮವಾದ ಸಾಧನೆಯನ್ನು ತಮ್ಮ ತಮ್ಮ ಕ್ರೀಡೆಗಳಲ್ಲಿ ಮಾಡಿ ತೋರಿಸಿದ್ದಾರೆ ಇದರಿಂದ ಹಲವಾರು ಯುವಕರು ಪ್ರೇರಿಪಿ ಸಿ ಪ್ರೇರೇಪಣೆಗೊಂಡು ಅವರು ಕೂಡ ಹಲವಾರು ಕ್ರೀಡೆಗಳಲ್ಲಿ ಭಾಗವಹಿಸುತ್ತಾರೆ ಮತ್ತು ವಿದ್ಯಾರ್ಥಿಗಳು ತಮ್ಮ ತಮ್ಮ ಸ್ಕೂಲಿನಲ್ಲಿ ಓದುವ ಸಮಯದಲ್ಲಿ ಎಲ್ಲರೂ ಕೂಡ ಹಲವಾರು ಈವೆಂಟ್ಸ್ಗಳಲ್ಲಿ ಭಾಗವಹಿಸಿದ್ದಾರೆ ಅದು ಒಂದು ಸವಿಯಾದ ನೆನಪು ಮತ್ತು ಸಮಯ ಹೋದಂತೆ ನಾವು ದೊಡ್ಡವರಾಗುತ್ತಿರುವಾಗ ನಮಗೆ ಹೆಚ್ಚು ಸಮಯ ಸಿಗುವುದಿಲ್ಲ ಬರೀ ನಾವು ಓದುವ ಕಡೆ ಗಮನ ನೀಡುತ್ತೇವೆ ಹಾಗೆ ಮಾಡದೆ ಕ್ರೀಡೆಗಳಿಗೂ ಕೂಡ ನಾವು ಸ್ವಲ್ಪ ಸಮಯವನ್ನು ನೀಡಬೇಕು ಇದನ್ನು ಮಾಡುವುದರಿಂದ ನಮಗೆ ತುಂಬಾ ಒಳ್ಳೆಯ ಲಾಭವಿದೆ ನಮ್ಮ ದೇಶದಲ್ಲಿ ನಮ್ಮ ಸರ್ಕಾರವು ಕ್ರೀಡಾಪಟುಗಳಿಗೆ ಉತ್ತಮವಾದ ಸಹಾಯವನ್ನು ಮಾಡುತ್ತದೆ ಮತ್ತು ಒಳ್ಳೆಯ ಶ್ ಕ್ರೀಡಾಂಗಣಗಳನ್ನು ನಿರ್ಮಿಸುತ್ತದೆ ಹಾಗು ಹಲವಾರು ತಮ್ಮ ದೇಶವನ್ನು ರೆಪ್ರೆಸೆಂಟ್ ಮಾಡಲು ಬೇರೆ ದೇಶಗಳಿಗೆ ಹೋಗಿ ಚಿನ್ನದ ಪದಕಗಳನ್ನು ಗೆದ್ದುಕೊಂಡು ಬರುತ್ತಾರೆ ಇತ್ತೀಚಿನ ಇತ್ತೀಚಿನ ದಿನದಲ್ಲಿ ನಡೆದಿರುವ ಒಲಂಪಿಕ್ಸ್ನಲ್ಲಿ ಇತ್ತೀಚಿನ ದಿನದಲ್ಲಿ ನಡೆದಿರುವ ಒಲಂಪಿಕ್ಸಲ್ಲಿ ಜಾವ್ಲಿನ್ ವಿಭಾಗದಲ್ಲಿ ಗೋಲ್ಡ್ ಮೆಡಲನ್ನು ತಂದು ಕೊಟ್ಟ ನೀರಜ್ ಚೋಪ್ರಾರವರಿಗೆ ನಮ್ಮ ಭಾರತ ಸರ್ಕಾರ ಗುರುತಿಸಿ ಅವ್ಗೆ ಅವರಿಗೆ ಸನ್ಮಾನ ಮಾಡಿ ಅವರಿಗೆ ಸನ್ಮಾನ ಮಾಡಿ ಇಡೀ ದೇಶದಲ್ಲಿ ಅವರು ಉತ್ತಮ ಪ್ರಸಿದ್ದಿಯನ್ನು ಪಡೆದಿದ್ದಾರೆ ಇದೇ ರೀತಿ ಇದೇ ರೀತಿ ಯುವಕರು ಮುಂದೆ ಬಂದು ತಮ್ಮ ಭಾರತ ದೇಶವನ್ನು ಬೇರೆ ದೇಶದಲ್ಲಿ ರೆಪ್ರೆಸೆಂಟ್ ಮಾಡಿ ತಮ್ಮ ಕ್ರೀಡೆಗಳಲ್ಲಿ ಭಾರತಕ್ಕೆ ಚಿನ್ನದ ಪದಕಗಳನ್ನು ನೀಡಬೇಕು ಹಾಗೂ ನಮ್ಮ ಸರ್ಕಾರವು ಕೂಡ ಇದರ ಕಡೆ ಗಮನವಹಿಸಿ ಕ್ರೀಡಾಪಟುಗಳಿಗೆ ಬೇಕಾದ ಸಹಾಯನ ವನ್ನು ಮಾಡಿದರೆ ಅವರು ಕೂಡ ಖುಷಿಗೊಂಡು ಅದರಲ್ಲೇ ಮುಂದುವರೆಯುತ್ತಾರೆ ನಮ್ಮ ದೇಶದ ಮತ್ತು ರಾಜ್ಯದಲ್ಲಿ ಹಲವಾರು ಸ್ಪೋರ್ಟ್ಸ್ ಆಸ್ಟೆಲ್ಗಳು ಹೊಂದಿವೆ ಇದರಲ್ಲಿ ಅವರಿಗೆ ಅವರಿಗೆ ಪ್ರಾಕ್ಟೀಸ್ ನೀಡುತ್ತಾ ಅವರಿಗೆ ಬೇಕಾದ ಸಹಾಯವನ್ನು ಮಾಡುತ್ತದೆ ಇದರಿಂದ ಕ್ರೀಡಾಪಟುಗಳಿಗೆ ತುಂಬ ಉಪಯೋಗವಾಗುತ್ತದೆ ಮತ್ತು ನಮ್ಮ ದೇಶದಲ್ಲಿ ಉತ್ತಮವಾದ ಕ್ರೀಡಾಪಟು ಕ್ರೀಡಾಪಟು ಎಂದರೆ ಕ್ರೀಡಾಪಟುಗಳು ಸುಮಾರು ಜನ ಇದ್ದಾರೆ ಪಿ ವಿ ಸಿಂಧು ಹಾಗೂ ಪಿ ಟಿ ಉಷಾ ಮತ್ತು ಮುಂತಾದವರು ಇವರು ನಮ್ಮ ದೇಶವನ್ನು ಉನ್ನತ ಸ್ಥಾನದಲ್ಲಿ ಏರಿಸಲು ತುಂಬ ಕೊಡುಗೆಗಳನ್ನು ನೀಡಿದ್ದಾರೆ